ಮೊಬೈಲಿಂದ ನೆಗೆಟಿವ್ ಥಿಂಗ್ಸ್ ಏನಂತ ಹೇಳ್ಬೋದು ಅಂದರೆ ಈ ಬ್ಯಾಡ್ ಫೋಟೋಸ್ ಅದೆಲ್ಲ ಡೌನ್ಲೋಡ್ ಮಾಡೋದು ಮತ್ತೆ ಗೂಗಲ್ನಲ್ಲಿ ಅಂದರೆ ಕ್ರೋಮಲ್ಲಿ ನಾವು ಬೇಡದಿದ್ದನ್ನೆಲ್ಲ ನೋಡ್ಬೋದು ಹಾಗೆ ಗೇಮ್ಸ್ ಈಗಿನ ಕಾಲದಲ್ಲಿ ಗೇಮ್ಸ್ ಎಲ್ಲರ ತಲೆಯಲ್ಲಿ ಸ್ವಲ್ಪ ಹೆಚ್ಚು ನಾಶ ಪಡಿಸೋವಷ್ಟು ಇದಿರುತ್ತೆ ಎಕ್ಸಾಂಪಲ್ ನಾನು ಮ ಇದು ಗೇಮ್ಸ್ ಬಗ್ಗೆ ಹೇಳ್ತೀನಿ ಟೆರರ್ ಗೇಮ್ಸ್ಗಳ ದುಷ್ಪರಿಣಾಮಗಳೇನೆಂದ್ರೆ ವಿಧ್ವಂಸಕ ಆಟಗಳನ್ನು ಆಡುವ ಮಕ್ಕಳ ಬಗ್ಗೆ ಅಮೆರಿಕಾ ಮತ್ತು ಯುರೋಪ್ ದೇಶಗಳಲ್ಲಿ ಭಾಳಷ್ಟು ಸಂಶೋಧನೆಯನ್ನು ಮಾಡಲಾಗಿದೆ ಈ ಸಂಶೋಧನೆಗಳಲ್ಲಿ ಈ ಆಟವನ್ನು ಆಡುವ ಮಕ್ಕಳ ಮೇಲೆ ಮುಂದಿನ ಕೆಲವು ದುಷ್ಪರಿಣಾಗಳು ಕಂಡುಬಂದಿವೆ ಶಾರೀರಿಕ ದುಷ್ಪರಿಣಾಮ ವಿಧ್ವಂಸಕ ಗೇಮ್ಸ್ಗಳನ್ನು ಆಡುವ ಮಕ್ಕಳಲ್ಲಿ ಹೊಟ್ಟೆನೋವಿನಂತಹ ರೋಗಗಳು ಉದ್ಭವಿಸುವ ಪ್ರಮಾಣ ಭಾಳ ಹೆಚ್ಚಿರುತ್ತದೆ ಯಾರಾದರೊಬ್ಬ ವಯಸ್ಸಿನವ ಇರುವ ಮನುಷ್ಯನು ಯಾವಾಗ ವ್ಯಸನದಲ್ಲಿರುತ್ತಾನೆಯೋ ಆಗ ಅವನ ಮನೆಯ ಮೆದುಳಲ್ಲಿ ರಾಸಾಯನ ತಯಾರಾಗುತ್ತದೆ ಮತ್ತು ಅದರಿಂದಾಗಿ ಅವನು ಉತ್ತೇಜಿತರಾಗುತ್ತಾರೆ ವಿಧ್ವಂಸಕ ಗೇಮ್ಸ್ಗಳನ್ನು ಆಡುವ ಮಕ್ಕಳ ಮೆದುನಲ್ಲಿಯೂ ಇದೆ ರಾಸಾಯನವಿರುವುದು ಕಂಡುಬಂದಿದೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಇದರಲ್ಲಿ ಫ್ರೀ ಫಯರ್ ಅಂತ ಗೇಮ್ ಬಂದಾಗಿಂದ ಎಷ್ಟೋ ಜನ ಹುಚ್ಚರಾಗಿ ವರ್ತಿಸ ವರ್ತಿಸುವಂಥದ್ದು ಎಲ್ಲರ ಕಣ್ಮುಂದೆ ಇರೋ ಒಂದು ಎಕ್ಸಾಂಪಲ್ಲಾಗಿದೆ ಈಗಿನ ಕಾಲದಲ್ಲಿ ಮೊಬೈಲ್ನಲ್ಲಿ ನೆ ಪಾಸಿಟಿವ್ ಥಿಂಗ್ಸ್ಗಿಂತ ನೆಗೆಟಿವ್ ಥಿಂಗ್ಸೇ ಜಾಸ್ತಿಯಾಗ್ತಿದೆ